ಹಲೋ ಹಾಂ ಹೇಳಿ ಹಾಂ ಹೌದು ಹಾಂ ಹೇಳಿ ಮ್ಯಾಮ್ ಹಾಂ ಹೌದಾ ಹ್ಞೂ ಮೇಡಮ್ ಏನು ಫುಡ್ ತಿಂದಿದ್ರಿ ನೀವು ಹೌದಾ ಮೇಡಮ್ ನೆನ್ನೆ ನೀವು ಕ್ಲಿನಿಕ್ ಬರೋಕ್ಕಿಂತ ಮುಂಚೆ ನಿಮಗೆ ಏನು ಪ್ರಾಬ್ಲಮ್ ಇತ್ತು

ಹೌದಾ ಮ್ಯಾಮ್ ಇವಾಗ ಹಾಂ ಹಾಂ ಮ್ಯಾಮ್ ಈಗ ನಾನು ಕೊಟ್ಟಿರೊ ಟ್ಯಾಬ್ಲೆಟ್ಸನ್ನೇ ಕಂಟಿನ್ಯೂ ಮಾಡಿ ಬಟ್ ಇವಾಗ ನೀವು ಇಡ್ಲಿ ತಿಂದು ನಿಮಗೀಗ ಏನೂ ಊಟ ಸೇರ್ತಾಯಿಲ್ಲ ಅಲ್ವಾ ಸೊ ಹಾಗಾಗಿ ನೀವು ಫಸ್ಟ್ ಇವಾಗ ಎಳ್ನೀರು ಕುಡೀರಿ ಎಳ್ನೀರಿಗೆ ಗ್ಲೂಕೋಸ್ ಹಾಕೊಬಿಟ್ಟು ಕುಡಿದಾದ್ಮೇಲೆ ನಾರ್ಮಲ್ ಫುಡ್ ರೋಟಿನೆ ತಗೊಳ್ಳಿ ಅದಾದಮೇಲೇ ನಾನು ಏನು ಟ್ಯಾಬ್ಲೆಟ್ ಕೊಟ್ಟಿದೀನಿ ಅದನ್ನೇ ಕಂಟಿನ್ಯೂ ಮಾಡಿ ಏನು ಪ್ರಾಬ್ಲಮ್ ಆಗೋಲ್ಲ ಮತ್ತು ಹಂಗೂ ಏನಾದರೂ ಪ್ರಾಬ್ಲಮ್ ಆದರೆ ನನ್ನ ಹತ್ರ ಬನ್ನಿ ಮ್ಯಾಮ್ ಹಾಂ ಹಾಂ ಏನು ಇಲ್ಲ ನಿಮಗೆ ಯಾವ ಥರ ಆಗುತ್ತೆ ನೋಡಿ ನಿಮ್ಮ ಕಂಫರ್ಟೇಬಲ್ ನಿಮಗೆ ಎಳ್ನೀರಿಂದ ಓಕೆ ಎಳ್ನೀರು ಅಂದರೆ ನಿಮ್ಮ

ಹಾಂ ಓಕೆ ಮ್ಯಾಮ್ ಆಯಿತು ಬನ್ನಿ ಕ್ಲಿನಿಕ್ ಹತ್ರ ಒಂದುಸತಿ ಯಾವ್ದುಕ್ಕೂ ಹಾಂ ಓಕೆ ಓಕೆ